ಕ್ರೀಡೆಗಳನ್ನು ವೃತ್ತಿಯಾಗಿ ಸ್ವೀಕರಿಸಿದವರು ನಮ್ಮ ಶಾಲೆಯ ಒಬ್ಬ ಸಿಬ್ಬಂದಿ ಇದ್ದಾರೆ ಅವರ ಹೆಸರು ನಾಗರಾಜ್ ಅಂತ ಅವರು ವಾಲಿಬಾಲ್ ಹಾಗೂ ತ್ರೋಬಾಲ್ನಲ್ಲಿ ತುಂಬ ಚೆನ್ನಾಗಿ ಆಟ ಆಡುತ್ತಾರೆ ತುಂಬ ಮೆಡಲನ್ನು ಗೆದ್ದಿದ್ದಾರೆ ಅವರು ಪ್ರತಿ ವರ್ಷ ನಮ್ಮ ಶಾಲೆಯ ಪರ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ನಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತಾರೆ ನಾವು ಅವ್ರ ನಂಬಿಕೆಯನ್ನು ಉಳಿಸಿಕೊಳ್ತೇವೆ ಎರಡು ವರ್ಷ ನಾವು ವಾಲಿಬಾಲ್ನಲ್ಲಿ ಬೇರೆ ಶಾಲೆಯ ವಿರುದ್ಧ ನಾವು ಗೆದ್ದು ಖುಷೀನ ಹಂಚಿದ್ದೀವಿ ಮತ್ತು ನಾವು ಶಾಲೆಗಳಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಎಲ್ಲ ಕ್ರೀಡೆಗಳಲ್ಲಿ ನಾವು ಭಾಗವಹಿಸ್ತ್ವಿ ರನ್ನಿಂಗ್ ರೇಸ್ ಆಗಿರ್ಬೌದು ಕಬಡ್ಡಿ ಆಗಿರ್ಬೌದು ಖೋ ಖೋ ವಾಲಿಬಾಲ್ ತ್ರೋಬಾಲ್ ಆಗಿರ್ಬೌದು ಕ್ರಿಕೆಟ್ ಆಗಿರ್ಬೌದು ಎಲ್ಲ ಕ್ರೀಡೆಗಳಲ್ಲಿ ನಾವು ಪಾಲ್ಗೊಳ್ಳುತ್ತಾ ಸೋತಿದ್ದೀವಿ ಗೆದ್ದಿದ್ದೀವಿ ಎಲ್ಲವನ್ನು ಆಟ ಅಂದ ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಶಿಕ್ಷಕರು ಏನು ಹೇಳ್ತಾರೊ ಅವನ್ನೆಲ್ಲ ಕೇಳುತ್ತಾ ತುಂಬಾ ಖುಷಿಪಟ್ಟು ಆಡ್ತೀವಿ